ಹಲೋ ಹೇಳಿರಿ ಹಾಂ ಸರ್ ಆರಾಮ ಇದಿವಿ ನೋಡ್ರಿ ನೀವು ಆರಾಮ ಇದ್ದೀರಾ ಹಾಂ ರೀ ನಮ್ಮ ಹೋಟೆಲ್ ಹೆಸ್ರು ದುರ್ಗಾ ಶಟ್ ದುರ್ಗಾ ಹೋಟೆಲ್ ಅಂತದು ಹೇಳ್ರಿ

ನಮ್ಮಲ್ಲಿ ನಾವು ದೋಸೆ ಪೂರಿ ಇಡ್ಲಿ ಪಲಾವ್ ಮತ್ತೆ ಸ್ಪೆಶಲ್ಲಾಗಿ ಅಂದರೆ ನಾವು ಪಡ್ಡು ಮಾಡ್ತೀವಿ ಹಾಂ ಪಡ್ಡು ಹಾಂ ನಮ್ಮಲ್ಲಿ ಅಕ್ಕಿ ಪಡ್ಡೇ ಮಾಡೋದು ನಾವು ಹಾಂ ಅಕ್ಕಿಗೇನು ಒಂದು ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ಮಾಡಿ ಆಮೇಲೆ ಇದು ಹಾಕ್ತೀವಿ ಮೆಂತ್ಯೆಕಾಳು ಅವೆಲ್ಲ ಹಾಕಿ ಮಾಡ್ತೀವಿ ಚೆನ್ನಾಗಿ ಇರ್ತವೆ ಮೆದು ಆಗಿ ಅದಕ್ಕೆ ಚಟ್ನಿ ಕೊಡ್ತೀವಿ ಕೊಬ್ಬರಿ ಚಟ್ನಿನ ಸಕತ್ತಾಗಿ ಇರತ್ತೆ ರೀ

ನಾವು ಇಡ್ಲಿಗೆ ಸಾಂಬಾರು ಒಂದು ಬಳ್ಸ್ತೀವಿ ರೀ

ಮೂವತ್ತು ರೂಪಾಯಿ ಪ್ಲೇಟ್ ರೀ ಮೂರು ಕೊಡ್ತೀವಿ ಮೂರು ಇಡ್ಲಿಗೆ ಮೂವತ್ತು ರೂಪಾಯಿ ಅದ್ರ ಜೊತೆಗೆ ಸಾಂಬಾರು ಇರುತ್ತೆ ಚಟ್ನಿನು ಇರುತ್ತೆ ಕೊಬ್ಬರಿ ಚಟ್ನಿ ದೋಸೆ ಬಂದುಬಿಟ್ಟು ಅದು ಕೂಡ ಮೂವತ್ತು ರೂಪಾಯಿ ರೀ ಹಾಂ ಹೌದ್ರಿ ವ ಪಡ್ಡಿನ ಪ್ಲೆ ಒಂದು ಪ್ಲೇಟಿಗೆ ಮೂವತ್ತು ರೂಪಾಯಿ ಇಡ್ಲಿಗೆ ಮೂವತ್ತು ರೂಪಾಯಿ ದೋಸೆ ಮೂವತ್ತು ರೂಪಾಯಿ ಚಾ ಹತ್ತು ರೂಪಾಯಿ ಹಾಂ ಅದನ್ನು ಮಾಡ್ತೀವಿ ರೀ ಮಂಡಾಳು ಒಗ್ಗರ್ಣೆ

ಹಾಂ ಕಳ್ಸಿ ಕೊಡ್ತೀವಿ ತಗೋಳ್ಳಿರಿ ಎಷ್ಟು ಬೇಕಾಗಿತ್ತು ರೀ ಹಾಂ ಆರು ಪ್ಲೇಟ್ ಇಡ್ಲಿ ಹಾಂ ಎರಡು ಎರಡು ಕೊಡಕೆ ಆಗಂಗೆ ಇಲ್ರಿ ಸರ್ ಒಂದೇ ಬರ್ತತೆ ರೀ ಸಾಂಬಾರು ಆದ್ರೆ ಅದ್ರ ಜೊತೆ ಸಾಂಬಾರು ಕೊಡ್ತೀವಿ ನಾವು ನೀವು ಯಾವ್ದಾರು ಒಂದು ಕೇಳಿದೆನಪ್ಪ ಆಯ್ತು ತಗೊಳ್ಳಿ ರೀ ಕೊಡ್ತಿವಿ ಅಂತ

ಹಾಂ ನಡುಬರಕ ಆಲೂಗಡ್ಡೆ ಪಲ್ಯ ಇಡ್ತೀವಿ ರೀ ದೋಸೆಗೆ ಹಾಂ ಹಾಂ ಸಿಕ್ತೈತೆ ರೀ ಮಸಾಲೆ ರೈಸ್ ಹಾಕಿ ಮಾಡ್ತೀವಿ ರೀ ನಾವು

ಹ್ಞೂ ರೀ ನಮ್ಮಲ್ಲಿ ಹಪ್ಪಳ ಮಾಡಂಗಿಲ್ಲ ರೀ ನಾವು ಅಂದರೆ ಖಾನಾವಳಿ ಒಳಗೆ ಮಾಡ್ತ ಇರ್ತಾರೆ ಹಪ್ಳನ ಊಟದಾಗೆ ಹಾಂ ಇಲ್ಲ ರೀ ನಮ್ಮ ಕಡೆ ನಾವು ಪಲಾವ್ ರೀ ನಮ್ದು ಪಲಾವ್ ಮೂವತ್ತು ರೂಪಾಯಿ ಪ್ಲೇಟ್ ಅಲ್ಲ ಹಂಗಾಗಿ ಗಿಟ್ಟೊಂಗಿಲ್ಲ ನಮ್ಗೆ ಅದು ಮತ್ತೆ ಹಪ್ಪಳನು ಇಟ್ಟರೆ ಹಾಂ ಮಿರ್ಚಿ ಸಿಗತ್ತೆ ರೀ ನಾಲ್ಕು ಕೊಡ್ತೀವಿ ರೀ ಇಪ್ಪತ್ತು ರೂಪಾಯಿ ರೀ ಅದು ಒಂದು ಪ್ಲೇಟಿಗೆ ಹಾಂ ಒಂದು ಪ್ಲೇಟಿಗೆ ಇಪ್ಪತ್ತು ರೂಪಾಯಿ ಮಿರ್ಚಿ

ನಿಮ್ಮ ಅಡ್ರೆಸ್ ಕೊಟ್ಟಿರ್ಯೆ ನಮಗೆ ಹಾಂ ನಮ್ಮ ಹುಡ್ಗನ್ ಕಡೆ ಅಂತ ಕೊಟ್ಟಿರ್ತೀವಿ ಆಮೇಲೆ ಅದ್ರದ್ದು ಫೀ ಇರ್ತೈತ್ರಿ ಸರ್ವೀಸ್ ಫಿ ಅ ಸಾ ನಿಮ್ದು ಅಡ್ರೆಸ್ ಹತ್ತಿರ ಇದ್ದನಪ್ಪ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ತಗೊಂತಿವಿ ಒಂದು ಸ್ವಲ್ಪ ದೂರ ಇತ್ತು ಅಂದ್ನೆಪ್ಪ ಅಂದ್ರೆ ಮತ್ತೆ ಆಟೋ ಚಾರ್ಜ್ ಅದೆಲ್ಲ ಸೇರಿ ಬಿಟ್ಟು ಒಂದು ಐವತ್ತು ಇಲ್ಲಾಂದ್ನೆಪ್ಪ ಅಂದ್ರೆ ನೂರು ಹಿಂಗೆ ಆಗಿ ಇರತ್ತೆ ಅದು ಅಷ್ಟೆ ಏನು ಜಾಸ್ತಿ ಇರಂಗಿಲ್ಲ ರೀ ಸರ್ವೀಸ್ ಚಾರ್ಜ್ ಹಾಂ ಕೊಟ್ಟು ಹೋಗ್ತಾರಿ ಕೊಟ್ಟು ಹೋಗ್ತಾರೆ ಇವಾಗ ಹೆಂಗೆ ಇವನ್ನೆಲ್ಲ ಮಾಡ್ತಾರೆ ನೋಡಿರಿ ಸ್ವಿಗ್ಗಿಯೋರು ಝೊಮ್ಯಾಟೊದವರು ಬಂದು ಕೊಟ್ಟು ಹೋಗ್ತಾರಲ್ಲ ಆ ಥರ ನಾವು ಸಪ್ಲೈ ಮಾಡ್ತೀವಿ ರೀ ಬಿಸಿ ಬಿಸಿ ಅಂದ್ರೆ ಚಾ ನಮ್ಮದು ಚಾಕೆ ಆಮೇಲೆ ಪುರಿನು ಮಾಡ್ತೀವಿ ಹಾಂ ಅದೇ ನಾವು ಇಡ್ಲಿ ಆಮೇಲೆ ಮತ್ತೆ ದೋಸೆ ಪಡ್ಡು ಮಾಡ್ತೀವಿ ರೀ ಇಡ್ಲಿ ಮಾಡ್ತೀವಿ ರೀ ಆಮೇಲೆ ಮತ್ತೆ ಒಂದು ಪಲಾವ್ ಮಾಡಿರ್ತೀವಿ ಇಷ್ಟು ಮೂತಂತು ನಾ ಅವೈಲೇಬಲ್ ಇರ್ತೈತೆ ನಮ್ಮ ಕಡೆಗೆ ದೋಸೆ ಒಂದು ಸ್ವಲ್ಪ ಲೇಟ್ ಆಕ್ತದೆ ರೀ ಯಾಕೆಂದ್ನೆಪ್ಪ ಅಂದ್ರೆ ದೋಸೆ ಪಾರ್ಸೆಲ್ ಕಟ್ಟಿದ್ರೆ ಚೆನ್ನಾಗಿರಲ್ಲ ಅಂತಂದು ಹೇಳ್ಬಿಟ್ಟು ನಾವು ಇಡ್ಲಿ ಮೇನ್ ತೊಗೊಂತಾರಿ ಇಡ್ಲಿ ಪಡ್ಡು ಏ ಏನು ಆಗಂಗೆ ಇಲ್ಲರಿ ಮಸ್ತು ಇರ್ತತೆ ರೀ ಮಲ್ಲಿಗೆ ಹೂ ಮಲ್ಲಿಗೆ ಹೂ ಇದ್ದಂಗೆ ಇರ್ತವೆ ರೀ ಹಂಗೆ ನಮ್ವು ಏ ಹಂಗೆ ಇಲ್ಲರಿ ನಮ್ಮ ಕಡೆ ಸಿಗೋ ಹಂಗೆ ಇರಂಗಿಲ್ಲ ನೋಡಿರಿ ಬೇರೆ ಅಂಗ್ಡ್ಯಾಗೆ ನೀವು ಏನಾರು ತಗೊಂಡೀರಾ ಏನು ಮಾಡೀರ ಆ ಥರ ಇರ್ಬೋದು ಬಟ್ ನಮ್ಮಲ್ಲಿ ಹಂಗೆ ಇಲ್ಲರಿ ಮಲ್ಗೆ ಹೂ ಇದ್ದಂಗೆ ಇರ್ತೈತೆ ರೀ ನೀವು ಯಾವಾಗ ತಿಂದ್ರು ಅದೇ ಟೆಸ್ಟೇ ಕೊಟ್ಟಿರ್ತೈತೆ ಆ ರೀತಿ ಅಂತಂದು ಮತ್ತೆ ಟೆಸ್ಟ್ ಹೋಗಂಗಿಲ್ ರೀ ಹಾಂ ಹಾಂ ಗಿರ್ಮಿಟ್ಟ ಗಿರ್ಮಿಟ್ಟ ಗಿರ್ಮಿಟ್ಟ ಮಂಡ್ಯದೊಳಗೆ ಒಂದು ಮೂರು ನಾಲ್ಕು ನಮೂನಿ ಬರ್ತಾವೆ ಖಾರ ಮಂಡಾಳು ಮಾಡ್ತೀವಿ ಆಮೇಲೆ ಗಿರ್ಮಿಟ್ಟ ಮಾಡ್ತೀವಿ ಮೈಸೂರು ಮಂಡಕ್ಕಿ ಮಾಡ್ತೀವಿ ನಾವು ಗಿರ್ಮಿಟ್ಟಕ್ಕೆ ಮೊದಲು ಹುಳಿ ಮಾಡಿ ಇಡ್ಕಂಡು ಇರ್ತೀವ್ರಿ ಉಳ್ಳಾಗಡ್ಡೆ ಹಸಿ ಮೆಣಸಿನ್ಕಾಯಿ ಟಮಾಟೆ ಹಣ್ ಹೆಚ್ಚಿ ಇದ್ರೊಳಗೆ ಎಣ್ಣೆ ಒಳಗೆ ಜಿರ್ಗೆ ಸಾಸ್ವೆ ಹಾಕಿ ಕರ್ಬೇವು ಹಾಕಿ ಅದನ್ನೆಲ್ಲ ಹಾಕಿ ಕುದಿಸಿ ಮತ್ತೆ ಒಗ್ಗರ್ಣೆ ಮಾಡಿ ಇಟ್ಕೊಂಡಿರ್ತೀವಿ ಕಸ್ಟಮರ್ ಬಂದು ಕೇಳಿದಾಗ ಅವ್ರು ಎಷ್ಟು ಪ್ಲೇಟ್ ಹೇಳ್ತಾರಾ ಅಷ್ಟು ಮಂಡ ಕಳ್ಸುದು ಅದನ್ನು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕಿ ಇಟ್ಟಿರಿ ನೀವು ಹುರ್ಕಡ್ಲಿ ಹಿಟ್ ಅಂತ ಸಿಗತ್ತೆ ಗೊತ್ತ ಅನ್ರಿ ಪುಟಾಣಿ ಹಿಟ್ ಹಾಂ ಪುಟಾಣಿ ಹಿಟ್ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತೀವಿ ರೀ ಸೂಪರ್ ಇರ್ತದೆ ಅದ್ರ ಜೊತೆ ಮಿರ್ಚಿನು ತಿನ್ಬೇಕು ಕಾಂಬಿನೇಶನ್ ಮಸ್ತು ಇರ್ತೈತೆ ರೀ ಹಾಂ ಮಿರ್ಚಿನು ಸಿಕ್ತವೆ ರೀ ಆ ಟೈಮ್ ಸಾಯಿಂಕಾಲ ಟೈಮ್ ಸೂಪರ್ ಇರ್ತೈತೆ ರೀ ಅದು ಹಾಂ ಬೇಕಂದ್ರೆ ಕೊಡ್ತಿವಿ ರೀ ಹಾಗೇನಿಲ್ಲ ಕೇಳ್ತಾರಲ್ಲರಿ ಕಸ್ಟಮರ್ ಕೇಳ್ದವ್ರಿಗೆ ಕೊಟ್ಟು ಇರ್ತಿವಿ

ಸರಿ ರೀ ಹಾಂ ರೀ ಇಡ್ಲಿ ಮೊದ್ಲಗೆ ಆರು ಪ್ಲೇಟ್ ಹೇಳಿದ್ ರೀ ಆಮೇಲೆ ಮೂರು ಪ್ಲೇಟ್ ಪಲಾವ್ ಹೇಳಿದ್ದು ರೀ

ಹೌದ್ರಾ ಎಷ್ಟೆಷ್ಟು ಹಾಕ್ಲಿ ರೀ ಹಂಗಂದ್ರೆ ಮೂರು ಪ್ಲೇಟ್ ಗಿರ್ಮಿಟ್ಟ ಹಾಂ ಹ್ಞೂ

ಹಾಂ ಸಿಕ್ತವೆ ರೀ

ಹಾಂ ಸರಿ ತಗೋಳ್ಳಿ ರೀ ಆಯ್ತು ಹಂಗೆ ಆಗ್ಲಿ ರೀ ಓಕೇ ಸರ್ ಓಕೆ ಓಕೆ